ಹಲೋ ಹಾಂ ಹೇಳಿ ಸರ್ ಹಾಂ ನಮಸ್ತೆ ಹೇಳಿ ಹಾಂ ಹೇಳಿ ಓಕೆ ಸರ್ ಶೋರ್ ನಮ್ಮ ಹತ್ರ ಟ್ರಿಪ್ದು ಪ್ಯಾಕೇಜ್ ಇದೆ ಸರ್ ಚಾಮರಾಜನಗರ ಮೈಸೂರು ಚನ್ನಪಟ್ನ ರಾಮನಗ್ರ ಮಂಡ್ಯ ಮದ್ದೂರು ಬೆಂಗಳೂರು ಇಷ್ಟುನು ನಾನು ನಿಮಗೆ ಕವರ್ ಮಾಡಿಕೊಡ್ತೀನಿ ಪ್ಲೇಸಸ್ಗಳು ಟೆಂಪಲ್ಗಳು ಏನೇನು ಪ್ಲೇಸಸ್ಗಳಿದೆ ಎಲ್ಲಾನು ಓಕೆನಾ ಹಾಂ ಊಟ ತಿಂಡಿ ತ್ರೀ ಟೈಮ್ಸು ನಮ್ಮದೇ ಪ್ರೊವೈಡಿಂಗ್ ಇರುತ್ತೆ ಮತ್ತು ರೂಮ್ಗಳಿರುತ್ತೆ ಹಾಂ ಓಕೆನಾ ಹಾಂ ಎಷ್ಟು ಜನ ಬರೋದು ಸರ್ ನೀವು

ಹೌದಾ ಹಾಂ ಓಕೆ ಸರ್ ಅಂದರೆ ಪೇರೆಂಟ್ಸ್ ಯಾರೂ ಇರಲ್ವಾ ಅಲ್ಲ ನಿಮ್ಮ ಪೇರೆಂಟ್ಸ್ ಯಾರಾದ್ರೂ ಹೌದಾ ಸರಿ ಸರ್ ಅದು ನಿಮಗೆ ಪ್ಯಾಕೇಜ್ ಬಂದುಬಿಟ್ಟು ಫಿಫ್ಟೀನ್ ತೌಸನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಂದರೆ ಸರ್ ಯಾಕೆ ಅಂದರೆ ಮಕ್ ಅಲ್ಲ ಸರ್ ಅಲ್ಲ ಮಕ್ಕಳಾದ್ರು ಕೂಡ ಅವರು ಪ್ಲೇಸ್ಗಳನ್ನು ನೋಡ್ತಾರೆ ಅಲ್ವಾ ಅವರು ಊಟ ತಿಂಡಿ ಫುಡ್ ಎಲ್ಲ ತಿಂತಾರಲ್ವಾ

ಆದ್ರೂ ಸರ್ ನಾವು ಬೆಂಗ್ಳೂರು ತನಕ ನಿಮಗೆ ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡಿಕೊಡ್ತೀವಿ ಓಕೆನಾ ಊಟ ಕೂಡ ಮೂರು ಟೈಮು ತಿಂಡಿ ಆಗಲಿ ಊಟ ಆಗಲಿ ಸ್ನ್ಯಾಕ್ಸ್ ಆಗಲಿ ನಮ್ಮ ಕಡೆಯಿಂದಲೇ ಪ್ರೊವೈಡ್ ಆಗುತ್ತೆ ಉಳ್ಕೊಳೋಕ್ಕೆ ರೂಮ್ ಫೆಸಿಲಿಟಿ ಕೂಡ ಕೊಡ್ತಾ ಇದೀವಲ್ವಾ ಸೊ ಹಾಗಾಗ್ ಫಿಫ್ಟೀನ್ ತೌಸನೇ ಸರ್ ಕಡಿಮೆ ಅಂತೂ ಮಾಡೊಕ್ಕಾಗಲ್ಲ ಅಂದರೆ ನಿಮಗೆ ಬೇಕಾದರೆ ಡಿಸ್ಕೌಂಟ್ ಟೈಪಲ್ಲಿ ಒಂದು ಎರಡು ಮೂರು ಸಾವಿರ ಕಡಿಮೆ ಮಾಡಿಕೊಡ್ಬೋದು ಅಂದರೆ ಸರ್ ಯಾವ ಥರ ಅಂದರೆ ಇವಾಗ ನಿಮಗೆ ಪ್ಯಾಕೇಜ್ ಹದಿನೈದು ಸಾವಿರ ಇದೆ ಅಲ್ವಾ ಅದಕ್ಕೆ ಡಿಸ್ಕೌಂಟ್ ಆಗಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಒಂದು ತ್ರೀ ತೌಸಂಡ್ ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಪೇ ಮಾಡಬೇಕಿರುತ್ತೆ ಹಾಂ ಇವಾಗ ನೀವು ಪ್ಯಾಕೇಜನ್ನ ಬುಕ್ ಮಾಡ್ತೀನಿ ಅಂದರೆ ಮುಂಚೆಗೆನೇ ನಮಗೆ ಬುಕ್ಕಿಂಗಲ್ಲೇ ಅಡ್ವಾನ್ಸ್ ಪೇ ಮಾಡಿಕೊಡ್ಬೇಕಿರುತ್ತೆ ಹಾಂ ಓಕೆ ಸರ್ ತ್ಯಾಂಕ್ ಯು ನೀವು ಬರಬೇಕಾದ್ರೆ ಕಾಲ್ ಮಾಡಿ